ಹೌದು ಹಾಂ

ಹಾಂ ಹೇಳಿ ರಾಗಿ ರೊಟ್ಟಿ ಸಿಗುತ್ತೆ ಹಾಂ ಹೇಳಿ ಹೌದು ಹೌದಾ ಬೇಕಿತ್ತಾ ಆರ್ಡ್ರ್ ಬೇಕಿತ್ತಾ ಹಾಂ ಕೊಡುವ ಹೇಳಿ ಅಂದರೆ ನಮ್ಮ ರಾ ನಮ್ಮ ನಮ್ಮೂರಿನ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರತ್ತೆ ಹೇಳಿ ನಿಮಗೆ ರಾ ರಾಗಿ ರೊಟ್ಟಿ ಬೇಕಾ ಚೆನ್ನಾಗಿರೋ ರಾಗಿಯನ್ನು ಅಂಗಡಿಯಿಂದ ತಂದು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಿಗೆ ಚೆನ್ನಾಗಿ ಒಣಗ್ಸಿ ಅದು ತುಂಬ ಚೆನ್ನಾಗಿ ಒಣಗದ ನಂತರ ಅದನ್ನು ಗಿರ್ಣಿಗೆ ತೊಗೊಂಡೋಗಿ ಕೊಟ್ಟು ಅದನ್ನು ಚೆನ್ನಾಗಿ ಹಿಟ್ಟು ಮಾಡಿ ಅದನ್ನು ಕೈಯಿಂದ ತಟ್ಟಿ ನಾವೇ ಮಾಡ್ತೀವಿ

ಫ್ಯಾಕ್ಟ್ರಿಯಿಂದ ಮಾಡೋದಿಲ್ಲ ಗಿರಣಿಗೆ ತೊಗೊಂಡೋಗಿ ನಾವೇ ಹಿಟ್ಟು ಮಾಡ್ಕೊಂಡು ಬಂದು ನಾವೇ ಚೆನ್ನಾಗಿ ತಟ್ಟಿ ಮಾಡ್ತೀವಿ ಕೈಯಿಂದ ಮನೆ ಅಡಿಗೆ ಟೈಪ್ ಮನೆ ಅಂಗಡಿ ರೀತಿಯೇ ಮಾಡಿ ಮನೆ ಮನೇಲಿ ಮಾಡೋ ಥರವೇ ಮಾಡ್ತೀವಿ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಹಾಂ

ಸೈಡ್ ಡಿಶ್ಶಾಗ ಅದಕ್ಕೆ ಜೋ ಶು ಬೆಳ್ಳುಳ್ಳಿ ಚಟ್ನಿ ಆಮೇಲೆ ಕಾಳು ಪಲ್ಯ ಆಮೇಲೆ ಶೆ ಇದ್ರ ಚಟ್ನಿ ಪಚ್ಚೆ ಹೆಸರು ಪಚ್ಚೆ ಪಚ್ಚೆಸ್ರು ಮೊಳಕೆ ಕಾಳಿನ ಪಲ್ಯ ಕಡಲೆ ಕಡಲೆ ಮತ್ತು ಬಟಾಣಿ ಮೊಳಕೆ ಕಾಳಿನ ಪಲ್ಯ ಎಲ್ಲ ಕೊಡ್ತೀವಿ ಕಾಯಿ ಚಟ್ನಿ ಆಮೇಲೆ ತುಂಬ ಥರದ ಒಂದು ಎರಡು ಮೂರು ಟೈಪಿಂದ ಚ ಪಲ್ಯ ಎಲ್ಲ ಕೊಡ್ತೀವಿ ಹೇಳಿ ಹೇಳಿ ಹಾಂ ಸಿಗತ್ತೆ ಸರ್ ಡಿಸ್ಕೌಂಟೆಲ್ಲ ನಮಗೆ ಸರಿ ಆಗೋದಿಲ್ಲ ಸರ್ ಅಂದರೆ ನಾವು ಮಾ ಅಂದರೆ ಯಾವತ್ತೂ ಅದನ್ನು ನೀವು ಒಂದು ಸ್ವಲ್ಪ ದಿನ ಮುಂಚೆ ಹೇಳಬೇಕು ಸರ್ ನಾ ಅಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ತಾಸಿನ ಮೊದಲೇ ಹೇಳಬೇಕು ಹಾಗಾದ್ರೆ ಮಾತ್ರ ನಾವು ಆಗಿಂದಾಗೆ ರೆಡಿ ಮಾಡ್ಕೊಡೋಕಾಗತ್ತೆ ಹಾಗಾಗಿ ನೀವು ಹೇಳಿ ನಿಮಗೆ ಎಷ್ಟು ಬೇಕು ಹಾಂ ಅಡ್ಡಿಯಿಲ್ಲ ಮಾಡ್ಕೊಡುವ ಸಿಗತ್ತೆ ಮುಂಚೆ ಹೇಳಿ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಎರಡು ಅವರ್ ಮುಂಚೆ ಒಂದು ಎರಡು ಗಂಟೆ ಮುಂಚೆ ಹೇಳಿದರೆ ನಾವು ಮಾಡ್ಕೊಡ್ತೀವಿ ಚೆನ್ನಾಗಿರೋದು ಫ್ರೆಶ್ ಆಗಿರೋದನ್ನು ಮಾಡ್ಕೊಡ್ತೀವಿ ಹಾಂ ಸರ್ ಮಾಡ್ಕೊಡುವ ಬೇಕಾದರೆ ನೀವು ಯಾವುದೆಲ್ಲ ಪಲ್ಯ ಬೇಕು ಅಂತೆಲ್ಲ ಹೇಳಿ ನಾವು ಹೆ ಅದೇ ತ ರೀತಿ ಮಾಡ್ಕೊಡ್ತೀವಿ ಹಾಂ ಪನ್ನೀರೆಲ್ಲ ಚೆನ್ನಾಗಾಗಲ್ಲ ಸರ್ ಈ ಕಾಳು ಪಲ್ಯ ಮೊಳಕೆ ಕಾಳಿನ ಪಲ್ಯ ಎಲ್ಲ ಚೆನ್ನಾಗಾಗತ್ತೆ ಸರ್